ಹಾಂ ಹೌದು ಹೌದು ನಾವು ತರಕಾರಿ ಮಾರೋರೇ ಇದ್ದೀವಿ ಸುಕನ್ಯಾ ಹೌದು ನಿಮ್ಗೇನು ಬೇಕಾಗಿತ್ತು ಎಲ್ಲ ಥರ ಐಟಮ್ಸ್ಗಳು ಇದಾವೆ ಬೆಂಡೆಕಾಯಿ ಪುಂಡಿಪಲ್ಯೆ ಪಾಲಕ್ಕು ಮೆಂತೆ ಚೌಳಿಕಾಯಿ ಅವ್ರೇಕಾಯಿ ಆಲೂಗಡ್ಡೆ ಟಮಾಟ್ಯಾ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಇದಾವೆ ನಮ್ಮಲ್ಲಿ ನಿಮ್ಗೇನು ಬೇಕಾಗಿತ್ತಮ್ಮ ಹ್ಞೂ ಟಮಟ ಐವತ್ತು ರೂಪಾಯ್ ಕೆಜಿ ಅವೆ ನೋಡಿರಿ ಹ್ಞೂ ಇಪ್ಪತ್ತು ರೂಪಾಯಿ ಕೆಜಿ ಬೆಂಡೆಕಾಯಿ ಆಲೂಗಡ್ಡೆ ಮೂವತ್ತು ರೂಪಾಯ್ ಅದ ಐದು ರೂಪಾಯ್ಗೆ ಹತ್ತು ರೂಪಾಯ್ಗೆ ಎರಡು ಕೊತ್ತಂಬರಿ ಸೊಪ್ಪು ನಿಮ್ಗೆ ಏನು ಬೇಕಾಗ್ಯದೆ

ಎಷ್ಟೆಷ್ಟು ಬೇಕಾಗಿತ್ತು

ಹ್ಞೂ ಹ್ಞೂ ಒಂದು ಕೆಜಿ ಬೇಕಾ ಹ್ಞೂ ಹ್ಞೂ ಸರಿ ಸರಿ ಆಯಿತು ಎಷ್ಟು ಆಗಿದೆ ಅದು ಒಂದು ಇಪ್ ಐವತ್ತು ರೂಪಾಯಿ ಐವತ್ತು ಅರ್ವತ್ತು ಐನೂರು ರೂಪಾಯಿ ಆಗುತ್ತೆ ಐನೂರು ರೂಪಾಯಿ ಕಮ್ಮಿ ಎಲ್ಲ ರೇಟ್ ಜಾಸ್ತಿ ಆಗೈತೆ ಹೆಂಗೆ ಕಮ್ಮಿ ಮಾಡಕ್ಕೆ ಬರ್ತದೆ ಏನೂ ರೇಟಿಲ್ಲ ಏನೂ ರೇಟಿಲ್ಲ ನಾನು ಇನ್ನೂ ಇದು ಕಮ್ಮಿಯೇ ಆಯ್ತು ಇನ್ನೂ ಬೇರೆ ಕಡೆ ಹೋಗಿ ತಗೋ ರಿ ಇದಕ್ಕೆ ಜಾಸ್ತಿ ರೇಟ್ ಅದ ಟಮಟನೂ ಐವತ್ತು ರೂಪಾಯಿ ಕೈಜಿ ಅಂದರೆ ನೀವು ತಗೋತಾ ಇದೀರಿ ಎಷ್ಟು ನಮ್ಗೆ ಏನು ಸಿಗ್ತದೆ ಅದ್ರಲ್ಲಿ ತಗೊಂಡ್ರ ನೀವು ದಿನಾ ಮಾರ್ಕೆಟ್ ಮಾಡ್ತೀರಿ ತರಕಾರಿ ತಗೋತೀರಿ ಹಾಂ ಜಾಸ್ತಿ ತಗೋ ರಿ ಸ್ವಲ್ಪ ಕಮ್ಮಿ ಮಾಡ್ತೀನಿ ನಾಲ್ಕು ಕೆಜಿ ಐದು ಕೆಜಿ ಆರು ಕೆಜಿ ತಗೊಳ್ಳಿರಿ ನಾನು ಸ್ವಲ್ಪ ನನಗೂ ಸ್ವಲ್ಪ ಏನಾದರೂ ಸಿಗುತ್ತೆ ನಮ್ಗೆ ಅದ್ರಲ್ಲಿ ಒಂದು ದುಡ್ಡು ಉಳ್ಕೊತೀವಿ ಚಾರಾಣೆ ನಾಲ್ಕಾಣೆ ಉಳ್ಕೊತದೆ ಎಷ್ಟು ತಗೋತೀರಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಪುಂಡಿಪಲ್ಲೆನೂ ಹಾಕ್ಬೋದಾ ಸರಿ ಸರಿ ರೀ ಆಯಿತು ಹಾಕ್ತೀನಿ ತಗೋ ರಿ ಮತ್ತೇನು ಬೇಕೇನು ರಿ ಎಕ್ಸ್ಟ್ರಾ ಆದರೂ ಏನಾದರೂ ಮತ್ತು ಆಲೂ ಇದು ಬದನೆಕಾಯಿ ಬೆಂಡೆಕಾಯಿ ಹೇಳಿರಲ್ಲ ಮತ್ತು ಬದನೆಕಾಯಿ ತಗೊಳ್ಳಿ ರಿ ಬೆಂಡೆಕಾಯಿ ಹೇಳಿರಲ್ಲ ಮತ್ತು ಬದನೆಕಾಯಿ ತಗೊ ರಿ ಕುಂಬಳಕಾಯಿ ಅವೆ ನೋಡಿರಿ ಮತ್ತು ಹಾಗೆ ಕುಂಬಳಕಾಯಿ ನೋ ಅವು ಭೀ ಹಾಂ ಕಮ್ಮಿದೇ ಕೊಡ್ತೀನಿ ತಗೋ ರಿ ಕುಂಬಳಕಾಯಿ ಒಂದು ಹತ್ತು ರೂಪಾಯ್ಗೆ ಒಂದು ಅವೆ ತಗೋ ರಿ ತಗೊಳ್ಳಿ ರಿ ಕುಂಬಳಕಾಯಿ ಬದ್ನೆಕಾಯಿ ಎರಡೂ ಹಾಕ್ಲಾ ರೀ ಅದಕ್ಕೊಂದು ಎಕ್ಸ್ಟ್ರಾ ಒಂದು ಐವತ್ತು ರೂಪಾಯಿ ಆಗ್ತದೆ ನೋಡಿರಿ ಐನೂರ ಐವತ್ತು ಆಗ್ತದ್ ರೀ ಆಯ್ತು ಆಯ್ತು ರೀ ಆಯ್ತು ಆಯ್ತು ಕಳ್ಸ್ತೀನಿ ರೀ ನೀವು ಬರ್ತೀರೇನು ಕಳಿಸ್ಲಾ ಇಲ್ಲಿ ನಮ್ಮ ಮಗ ಇದ್ದನು ಮತ್ತು ಕಳ್ಸು ಅಂದರೆ ಕಳ್ಸ್ತೀನಿ ರೀ ಹಾಂ ರೊಕ್ಕ ನಮ್ಮ ಮಗನ ಕೈಗೆ ಕೊಡ್ತೀರಾ ಸರಿ ಆಯ್ತು ತಗೊಳ್ಳಿ ರೀ ಐನೂರ ಐವತ್ತು ರೂಪಾಯಿ ಕಳ್ಸಿ ರೀ ಸರಿ ರೀ ಆಯ್ತು ತ್ಯಾಂಕ್ಸ್